ಹಾಂ ಹಲೋ ನೀವು ಧರ್ಮಸ್ಥಳ ಸಂಘದ ಮೇಡಮ್ ಮಾತಾಡೋದಾ ಹಾಂ ನಾನೀಗ ಒಂದು ಸಂಘಕ್ಕೆ ಸೇರಬೇಕಿತ್ತು ಅದಕ್ಕೆ ನಾನು ಎಂತೆಲ್ಲ ಡಾಕ್ಯುಮೆಂಟ್ ತರಬೇಕು

ಹಾಂ ಹಾಂ

ಹಾಂ ಆಯ್ತು ಆಯ್ತು

ನಾನು ನನಗೀಗ ಒಂದು ಸಾಲ ಬೇಕಿತ್ತು ಆಗ ನಾನು ಎಷ್ಟು ಕಟ್ಬೇಕು ಸ್ಟಾರ್ಟಿಂಗ್ ಕಂತು ನನಗೊಂದು ಹತ್ತು ಸಾವಿರ ಬೇಕಿತ್ತು

ಬಡ್ಡಿ ಎಷ್ಟು ನಿಮ್ಮದು ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಹಾಂ ಹಾಂ ಬೇರೆನಿಲ್ಲ ಆಯಿತು ಅಷ್ಟೇ